ನನ್ನದು ಎರಡನೇ ಪ್ರಾಡಕ್ಟು ಕುರ್ತಾ ಅದು ನನಗೆ ಟಾಪು ಕುರ್ತಾ ಟಾಪ್ ಹಾಕ್ಬೇಕು ಅಂದ್ರೆ ಬಹಳ ಇಷ್ಟ ಇತ್ತು ಆದರೆ ಏನಪ್ಪ ಅಂತಂದರೆ ನಾನು ನಾನು ಅದು ಮೀಶೊದಲ್ಲಿ ಆಡ್ರು ಮಾಡಿದ್ದೆ ಮೀಶೊದಲ್ಲಿ ಬಟ್ಟೆ ಫುಲ್ ಚೆನ್ನಾಗಿ ಬರುತ್ತಂತ ಅನ್ಕೊಂಡು ಆಡ್ರು ಮಾಡಿದ್ದೆ ಆಡ್ರು ಮಾಡಿ ಒಂದು ವಾರಕ್ಕೆ ಕುರ್ತಾ ಟಾಪ್ ಮನೆಗೆ ಬಂತು ಆಗ ಆಗ ಅದು ಬಂದಾದ ಮೇಲೆ ಗೊತ್ತಾಗಿದ್ದು ನನಿಗದನ್ನು ಉಟ್ಕೊಳ್ಳೊಕ್ಕೂ ಇಷ್ಟ ಆಗಲಿಲ್ಲ ನಾನು ಎಷ್ಟು ಇಷ್ಟಪಡ್ತಿದ್ದೆನೋ ಅಷ್ಟೇ ನನಗೆ ಆ ಅದೇ ಆ ಕುರ್ತಾ ನನಗೆ ಉಟ್ಕೋಳಕ್ಕೇ ಇಷ್ಟ ಆಗಲಿಲ್ಲ ತುಂಬ ಬೇಜಾರಾಯಿತು ಯಾಕಂದರೆ ಅದ್ರ ಸ್ಟಿಚಾಗಿರಲಿ ನಾವೇ ಸ್ಟಿಚ್ ಮಾಡಿಸ್ಕೊಬೌದಿತ್ತು ಆದರೆ ಅದು ಬಟ್ಟೆ ಕ್ವಾಲಿಟಿ ಚೆನ್ನಾಗಿರ್ಲಿಲ್ಲ ಆಮೇಲೆ ಹಾಕ್ಕಂಡಗ ಅಸಹ್ಯವಾಗಿ ಕಾಣೋದು ಅದು ಬಟ್ಟೆ ಸ್ವಲ್ಪ ತರಿಸಿ ಉಟ್ಕೋನ್ ಸ್ವಲ್ಪ ದಿನಕ್ಕೆ ಅದು ಬಟ್ಟೆ ಹೊಲ್ಗೆ ಬಿಡೋದು ಅಂತಾರಲ್ಲ ಆ ಥರೆಲ್ಲ ಆಗಿಬಿಡ್ತು ನನಗೆ ಇಷ್ಟ ಆಗಲಿಲ್ಲ ಏನೋ ನನಗೆ ಇದ್ದ ಆಸೆನೂ ಕುರ್ತಾ ತಗೊಂಡು ಉಟ್ಕೊಬೇಕನ್ನೋ ಆಸೆನೂ ಹೋಗಿಬಿಡ್ತು ಇಲ್ಲ ಅದನ್ನ ತಗಂಡು ಉಟ್ಕಳೋ ಮೈಮೇಲೆ ಹಾಕ್ಕೋಬಾರ್ದು ಅನ್ನೋ ರೀತಿಯಾಗಿ ಆ ಕುರ್ತಾ ಟಾಪ್ ನನಗೆ ಇಷ್ಟ ಆಗಲಿಲ್ಲ ಚೆನ್ನಾಗಿ ಬರುತ್ತಂತ ಅನ್ಕೊಂಡಿದ್ದೆ ಮೀಶೊ ಟಾಪು ಬಟ್ ಮೀಶೊದಲ್ಲಿ ತರಿಸಿದ್ಮೇಲೆ ನನಗೆ ಕುರ್ತಾದ ಒಲವು ಹೋಗಿಬಿಡ್ತು ಅದು ಅಂದರೆ ಅದು ಮೈಮೇಲೆ ಹಾಕಿ ತಕ್ಷ್ಣ ಬೇರೆ ಥರ ಎಲ್ಲ ಚೆನ್ನಾಗಿಲ್ಲ ಹಂಗಿಂಗೆ ಅಂತನೆ ಬೇರೆಯವರೆಲ್ಲ ಹೇಳಿದ್ರು ನನಗೆ ಯಾಕೋ ಹಾಕ್ಕೋಬಾರ್ದು ಅಂತ ಅನಿಸ್ತು ಹಾಗಾಗಿ ನಾನು ಕುರ್ತಾ ನೆಗೆಟಿವ್ ಅಂತಂದರೆ ಅದೇ ಬರುತ್ತೆ ಚೆನ್ನಾಗಿರ್ಲಿಲ್ಲ ನನಗೆ ಅದು ಏನು ಸೈಟು ಫಿಟ್ಟು ಫಿಟ್ನೆಸ್ ಸರಿರ್ಯಾಗಿ ಒಪ್ತಿರಲಿಲ್ಲ ಕತ್ತಲ್ಲಿ ಮತ್ತು ಕೈಯಲ್ಲಿ ಚೆನ್ನಾಗಿ ಕೂರ್ತಿರಲಿಲ್ಲ ಅದು ಕುರ್ತಾ ಟಾಪ್ ಹಾಗಾಗಿ ನಾನು ಅದನ್ನು ಉಟ್ಕೊಳ್ಳೋಕ್ಕೂ ಇಷ್ಟಪಡಲಿಲ್ಲ ನೆಕ್ಸ್ಟ್ ಅದರಲ್ಲಿ ಆಡ್ರು ಮಾಡಬಾರ್ದು ಅಂತ ಅನಿಸ್ತು ನೆಕ್ಸ್ಟ್ ಅದ್ರಲ್ಲಿ ಆರ್ಡ್ರಲ್ಲ ಅದನ್ನ ಉಟ್ಕೊಳ್ಳೋದೇ ಬೇಡ ಅಂತ ಅನ್ನಿಸಕ್ಕೆ ಶುರುವಾಗಿಬಿಡ್ತು ಹಾಗಾಗಿ ನಾನು ಅದುನ್ನ ಕುರ್ತಾ ಟಾಪು ಉಡೋದೇ ಬಿಟ್ಟುಬಿಟ್ಟೆ ಆದ್ರೆ ಅದು ಮೀಶೊದಲ್ಲಿ ತರ್ಸಿದ ಮೇಲೆ ನನಗೆ ಅದರ ಒಲವು ತುಂಬಾ ಕಡಿಮೆ ಆಗಿಬಿಡ್ತು ಕುರ್ತಾ ಟಾಪ್